ಹಾಂ ಹೌದ್ ರೀ ಹೇಳ್ರಿ

ಹ್ಞೂ ಹೌದ್ ಹೌದ್ ಚೆ ಹಾಂ ಬೆಲ್ಲದ ಟೀ ಸಿಗುತ್ರೆ ಗ್ರೀನ್ ಟೀ ಸಿಗತ್ತೆ ಅದ್ರದೆ ಸೈಡ್ ಜೊತೆಗೆ ನಿಮಗೆ ಗಿರ್ಮಟ್ ಸಿಗತ್ತೆ ರೀ ಬೆಲ್ಲದ ಚಾ ಕಾಫಿ ಬೂಸ್ಟು ಗ್ರೀನ್ ಟೀ ಲೆಮನ್ ಟೀ ಈ ಥರ ಎಲ್ಲ ಸಿಗತ್ತೆ ರೀ ಬೆಲ್ಲದ ಚಾದ್ರೊಳಗ ಮೇನ್ ಪೇಮಸ್ ಬಂದು

ಹಾಂ ನಿಮ್ಗ ಯಾವು ಫಂಕ್ಷನ್ಗುಳಿಗೆ ಆರ್ಡ್ರ್ ಕೊಟ್ಟರೂ ನಾವು ಸರ್ವಿಸ್ ಮಾಡ್ತೀವಿ ರೀ

ಒಂದು ಬಂದು ನಿಮಗೆ ಹದಿನೈದು ರೂಪಾಯಿ ಸಿಗತ್ತೆ ರೀ ಹಾಂ ಹಾಫ್ ಬಂದು ಎಂಟು ರೂಪಾಯಿ ಆಗುತ್ತೆ ರೀ

ಅದೆ ನಮಗೆ ಈಗ ಕಾಸ್ಟ್ಲಿ ಅಂದರೆ ನಿಮಗೆ ಗ್ರೀ ಲೆಮನ್ ಟೀ ಗ್ರೀನ್ ಟೀ ಅದು ನಿಮಗೆ ಇಪ್ಪತ್ರಿಂದ ಇಪ್ಪತ್ತೈದು ರೂಪಾಯಿ ತನಕ ಸಿಗತ್ತೆ ರೀ ಹ್ಞೂ ಅವೆಲ್ಲ ಸಿಗುತ್ತೆ ಬನ್ನಿ ಬನ್ನಿ ಒಂದು ಸಲ ಬಂದು ನೋಡಿ ಗೊತ್ತಾಗತ್ತೆ ನಿಮ್ಗ ಹೌದು ಹೌದು ಇಲ್ಲಿ ಚೆನ್ನಾಗಿ ಸಿಗುತ್ತೆ ರೀ ಎಲ್ಲಾ

ಯಾರು ನಮಗೆ ನಿಮ್ಮ ನಿಮ್ದಾ ನೀವು ನಿಮಗೆ ಆರ್ಡ್ರ್ ಕೊಡ್ತುರ್ಯ ನಾವು ನೋಡಿ ಹಾಕ್ತೇವ್ ರೀ

ಇವಾ ದೊಡ್ಡ ಫಂಕ್ಷನ್ ಕೊಟ್ಟರೆ ನಿಮಗೆ ಆರ್ಡ್ರೂ ದೊಡ್ಡ ಫಂಕ್ಷನ್ ಆರ್ಡ್ರ್ ಕೊಟ್ಟರೆ ಕಡಿಮೆ ರೇಟ್ ಇರುತ್ತೆ